ನಮ್ಮ ಹಳ್ಳಿ ಜನರ ಪದ್ಧತಿಗಳು ಅಂತಂದರೆ ಕೆಲವೊಂದು ನಮ್ಮ ಗಂಟಲ ಕೆರೆತವನ್ನು ಗುಣಪಡಿಸಲು ಅಂತಂದರೆ ಮೊದಲು ಎಲ್ಲರೂ ಹೇಳೋದು ಬಿಸಿ ನೀರು ಬಿಸಿ ನೀರಿಂದ ಬಾಯಿ ಮುಕ್ಕಳಿಸೋದು ಅದರಿಂದ ಗೋ ಗಂಟಲು ಸ್ವಚ್ಛವಾಗುತ್ತದೆ ಕ್ಲೀನಾಗುತ್ತೆ ಅದರಿಂದ ಕೆರೆತ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಜೊತೆಗೆ ಏನು ಅಂತಂದರೆ ಯಾವುದು ಜ್ಯೂಸ್ ಅಂದರೆ ಬೆಳ್ಳುಳ್ಳಿ ಅಥವಾ ಶುಂಠಿ ಕಷಾಯಯವನ್ನು ಕುಡಿಯುವುದು ಅದರ ಜೊತೆಗೆ ಇದು ಅರ್ಶಿಣ ಅರಿಶಿಣ ಜೊತೆಗೆ ಅರಿಶಿಣ ಮತ್ತು ಅರಿಶಿಣನು ನೀರು ಬಿಸಿ ನೀರಲ್ಲಿ ಮಿಕ್ಸ್ ಇದು ಮಿಶ್ರಣ ಮಾಡಿಕೊಂಡು ಅದರಿಂದ ಅದನ್ನು ಕುಡಿಯುವುದರಿಂದ ಗಂಟ್ಲ ಕೆರೆತವನ್ನು ಗುಣಪಡಿಸಬೋದು ಅಂತ ಹೇಳ್ತಾರೆ